ಹಾಂ ಯಾರು ರೀ

ನಾವೂ ಕೆಲೊಂದು ಕಂಪ್ನಿಗಳ ಜೊತೆ ಟೈ ಅಪ್ ಇದ್ದೇವೆ ರೀ ಹಾಂ ಜ ಪ್ಲೇಸ್ಮೆಂಟ್ಸು ಅವೇನು ಇದ್ರು ನಮ್ಗೆ ಅವ್ರು ಹೇಳ್ತಾರ ಬಟ್ ನಿಮ್ದು ಕೋರ್ಸು ಅದು ಎಲ್ಲ ಯಾವಾಗ ಕಂಪ್ಲೀಟ್ ಆಗ್ಯಾದ ರೀ ಈಗೀಗ ರೀಸೆಂಟಾಗಿ ಆಗ್ಯದ ಹಾಂ ಹಾಂ

ಹಾಂ ಆಯ್ತು ತಗೋ ರೀ ನಿಮ್ದು ಇದೇ ವಾಟ್ಸಪ್ ನಂಬರಲ್ಲ ರೀ ನಾವೂ ಡಿಟೇಲ್ಸ್ ಕಳಿಸ್ತೇವ್ ರೀ ನಮ್ದು ಕೋ ಇದು ಹೆಂಗೆ ಇರ್ತದೆ ಎಕ್ಸಾಮ್ ಸ್ಟ್ಯಾಟಜಿ ಏನೇನು ಇರ್ತದೆ ಇಂಟರ್ವ್ಯೂವ್ ಹೆಂಗೆ ಇರ್ತದೆ ಅದ್ರ ಬಗ್ಗೆ ನಾವು ಡಿಟೇಲ್ಸ್ ಕಳಿಸ್ತೀವಿ ನಮ್ಮ ಪೋರ್ಟಲ್ದಾಗ ಹೋಗಿ ನೀವು ಲಾಗಿನ್ ಆಗಿರಿ ಆಮೇಲ್ ನಮ್ಗೆ ಅದ್ರಾಗ ಎಲ್ಲ ಜಾಬ್ ಸಹಿತ್ರ್ ಡಿಟೇಲ್ ಸಿಕ್ತವಾ ನೀವು ಯಾವ್ದುಕ್ಕೆ ಯಾವ ಜಾಬ್ ನಿಮ್ಗೆ ಓಕೆ ಅಂತಾರಾ ಅದು ಆ ಜಾಬಿಂದು ಡಿಟೇಲ್ಸ್ ಈಗ ನಾವು ಜಾಬ್ ಯಾ ಪ್ಲೆಸ್ಮೆಂಟ್ಸ್ ಯಾವಾಗ ನಡಿತಾವೆ ಅದಕೆಲ್ಲ ಏನೇನು ಬೇಕು ನಿಮ್ಮ ರೇಸುಮೆ ಅದೆಲ್ಲ ನಾವು ಅವ್ರಿಗೆ ಫಾರ್ವಡ್ ಮಾಡ್ತೀನಿ ನಿಮ್ಗೆ ಯಾವ ಜಾಬ್ ಇಂಟ್ರಸ್ಟ್ ಇರ್ತದ ಅಂತ ತೋರಿಸ್ತೀರಲ್ಲ ಅವಾಗ ನಾವು ಫಾರ್ವಡ್ ಮಾಡ್ತೇವೆ ರೀ ಬಟ್ ಅದಕ್ಕೆ ಫೀಸ್ ಆಗ್ತದ ರೀ ಮೇಡಮ್ ಹಾಂ ಅದು ಫೀಸ್ ಹಾಂ ರಿಜಿಸ್ಟ್ರೇಷನ್ ಸಲುವಾಗಿ ಪಾ ಅದೆಷ್ಟು ಫೀಸ್ ಪೇ ಮಾಡಿಬಿಡ್ರಿ ನಿಮ್ಗೆ ಯಾವ್ದು ಫೀ ಹಾಂ ಅದೇ ಒಂದು ಸಾವಿರ ತನಕ ಇರ್ತದೆ ರೀ ನಿಮಗೆ ಯಾವ್ದು ನಿಮ್ಮ ನಿಮಗೆ ಕಯಾ ನೆಕ್ಸ್ಟ್ ಫೈವ್ ಟೆನ್ ಇಯರ್ಸ್ ತನಕ ನಾವು ಜಾಬ್ ನೋಟಿಫಿಕೇಷನ್ಸ್ ಕಳಿಸ್ಕೋತ ಇರ್ತೆವೆ ನೀವು ಯಾವಾಗ ಸ್ಟಾಪ್ ಮಾಡ್ತಿರಲ್ಲ ಅಲ್ಲಿಗೆ ನೋಟಿಫಿಕೇಷನ್ ಬಂದ್ ಆಗ್ತಾವ ನಿಮ್ಗೆ ಅದ್ರಾಗ ಆ ಪೋರ್ಟಲ್ ಹಾಂ ಟ್ರೈ ಮಾಡ್ತಿರಬೇಕು ಆಮೇಲೆ ಆ ಪೋರ್ಟಲ್ದಾಗು ನಿಮ್ಗೆ ಯಾವ್ದುಯಾವ್ದು ಜಾಬ್ ರಿಲವಂಟ್ ಅನಸ್ತದಲ್ಲ ರೀ ಸಿ ದಾಗ ಅದಾಯ್ತು ಜಾಬ ಅದು ಇದು ನನಗೆ ಓಕೆ ಅದ ಅಂತ ಅಂದ ಆಮೇಲೆ ಅದ್ಕೆ ನೀವು ಅಪ್ಲಾಯಂತ ಕೊಟ್ರೆ ಅಂದ್ರೆ ಅದು ನಮ್ಗೆ ನೋಟಿಫಿಕೇಶನ್ ಹೋಗತ್ತೆ ಅದು ನೆಕ್ಸ್ಟ್ ಎಲ್ಲಿ ಕಂಡಕ್ಟ್ ಆಗ್ಲ್ ಹತ್ತದ ಯಾವ ಟೈಮಿಂಗು ಅದು ಎಲ್ಲ ನಾವು ಅದ್ರ ಡಿಟೇಲ್ಸ್ಗಳೆಲ್ಲ ನಿಮಗೆ ಮೇಲ್ನಾಗ್ ಫಾರ್ವಡ್ ಮಾಡ್ತೀವಿ ನೀವು ಆ ಟೈಮಿಗೆ ಬಂದು ಇಂಟರ್ವ್ಯೂವ್ ಅದೆಲ್ಲ ಕೊಟ್ರೆ ಅದ್ರಾಗ ಏನೇನು ಯಾವ್ಯವ ವೆರೈಟಿಸ್ ಇಂಟರ್ವ್ಯೂವ್ ಇರ್ತದೆ ಅಂತ ಹೇಳ್ತಿವಿ ಜೀ ಡಿ ಅದೇನೋ ಗ್ರೂಪ್ ಡಿಸ್ಕಷನ್ ಅದ ಎಲ್ಲ ಹೇಳ್ತಿವಿ ನಾವು ನಿಮ್ಗೆ ಹ್ಞೂ ನಮ್ಮ ಕಡೆಗ್ ಆಲ್ಮೋಸ್ಟ್ ನಮ್ಗೆ ಬಂದೋರೆಲ್ಲಾ ನೈನ್ಟಿ ಫೈವ್ ಪರ್ಸೆಂಟ್ ಸಕ್ಸಸ್ ರೇಟಾದ ರೀ ಎಲ್ಲಾರಿಗು ಹೆಚ್ಚು ಕಮ್ಮಿ ನಾವು ಜಾಬ್ ಮಾಡ್ಸಿ ಕೊಟ್ಟಿದೇವೆ ಸರಿಯಾಗ್ ಅದ ಪ್ಯಾಕೇಜ್ ನಿಮಗ್ ಮಿನಿಮಮ್ ನಾವು ಐದ್ರಿಂದ ಹತ್ತು ಲಕ್ಷ ರುಪಾಯ್ ಪ್ಯಾಕೇಜ್ ಒಳಗೆ ಮಾಡ್ಸಲ್ ಹತ್ತೀವಿ ಫ್ರೆಶರ್ಸಿಗೆ ಮಿನಿಮಮ್ ಫೈವ್ ಲ್ಯಾಕ್ ಇಲ್ಲ ಇದು ಈ ಕೋರ್ಸ್ಗಳು ಓಕೆ ಮೇಡಮ್ ಸಿ ಸಿ ಪ್ಲಸ್ ಪ್ಲಸ್ ಜಾವಾ ಮೇಲೆ ಜಾಸ್ತಿ ಜಾಬ್ಸ್ಗಳಾವ ನೀವು ಒಂದ್ಸಲ ಪೋರ್ಟಲಾಗ್ ವಿಸೀಟ್ ಮಾಡಿ ನೋಡಿದ್ರ ನಿಮಗೆ ಗೊತ್ತಾಗುತ್ತೆ ಅದಾದ್ಮೇಲೆ ನಾವು ಮುಂದಿನ ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ